ನಾನೀಗ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಬಗ್ಗೆ ಹೇಳ್ಬೇಕಂತಿದ್ರೆ ನಾವೊಂದು ಫ್ರಿಜ್ ರೆಫ್ರಿಜೇಟರ್ ಎಲ್ಲರ ಮನೆಯಲ್ಲಿ ಇರ್ತದೆ ಈಗ ಈಗ ಎಲ್ಲರಿಗೂ ಸಹ ಅಗತ್ಯವಾದ ವಸ್ತು ಅದು ಎಲ್ಲರೂ ಸಹ ಹಾಲಾಗಲಿ ಹಣ್ಣುಗಳಾಗಲಿ ತರಕಾರಿಯಾಗ್ಲಿ ಎಲ್ಲ ಫ್ರಿಜ್ಜಲ್ಲೇ ಇಡ್ತಾರೆ ಅದು ಫ್ರೆಶ್ ಆಗಿರ್ತದೆ ಅದನ್ನು ಸ್ವಲ್ಪ ದಿನ ಬಿಟ್ಟು ಯೂಸ್ ಮಾಡ್ಬೋದು ಅದೇ ಥರ ಎಲ್ಲಾರು ಸಹ ಮಾಡ್ತಾರೆ ಸೊ ನಾವು ಸಹ ನಾವು ಸಣ್ಣದಿರ್ಬೇಕಾರೆ ಒಂದು ಫ್ರಿಜ್ ಮನ್ಲಿತ್ತು ಫ್ರಿಜ್ಜು ತುಂಬ ಬಾಳಿಕೆ ಬಂತು ಅದು ಮಾತ್ರ ಅದು ಒಂದು ಮೂರು ವರ್ಷದ ಹಿಂದೆ ಮೂರು ವರ್ಷದ ಹಿಂದೆ ಅಂದರೆ ಸುಮಾರು ವರ್ಷ ಆಗಿತ್ತು ಅದು ಅದಕ್ಕೆ ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ನಮ್ಮನೇಲಿ ಇತ್ತು ಸೊ ಒಂದು ಸ್ವಲ್ಪ ಎಲ್ಲ ಅದ್ರದು ಹೊರಗಡೆ ಎಲ್ಲ ಕ್ಲೀನೆಲ್ಲ ಸ್ವಲ್ಪ ಹೋಗಿತ್ತು ಸೊ ಅದನ್ನ ಚೇಂಜ್ ಮಾಡಿಬಿಟ್ಟು ಹೊಸ ಫ್ರಿಜ್ ತರೋಣ ಅಂತ್ಹೇಳ್ಬಿಟ್ಟು ಹೋಗಿ ಒಂದು ಹೊಸ ಫ್ರಿಜ್ ತೊಗೊಂಬಂದ್ವಿ ಹನ್ನೆರಡು ಸಾವಿರ ಕೊಟ್ಟು ಒಂದು ಫ್ರಿಜ್ ತೊಗೊಂಡು ಬಂದ್ವಿ ಫ್ರಿಜ್ ತೊಗೊಳ್ಬೇಕಾರ್ ಅವ್ರು ಹೇಳಿದ್ರು ಇಲ್ಲ ಒಳ್ಳೆ ಕ್ವಾಲಿಟಿ ತುಂಬ ಸಮಯ ಬಾಳಿಕೆ ಬರತ್ತೆ ಮೂರು ವರ್ಷ ವಾರಂಟಿ ಅಂತ ಹೇಳಿದರು ಮೂರು ವರ್ಷದಲ್ಲಿ ಏನಾರ ಹಾಳಾದರೆ ನಾವೇ ರಿಪೇರಿ ಮಾಡಿಕೊಡ್ತೆವೆ ಅಂತ್ಹೇಳ್ಬಿಟ್ಟು ಅಂಗಡಿಯವ್ರು ಹೇಳಿದ್ದು ಅದೇ ಸೊ ನಾವು ತೊಕೊಂಡು ಬಂದಿರಿ ತೊಕೊಂಡು ಬಂದು ಇಟ್ಟಿರಿ ಇಟ್ಟು ಮೂರು ವರ್ಷ ತನಕ ಏನೂ ಪ್ರಾಬ್ಲಮ್ ಆಗಲಿಲ್ಲ ಮೂರು ವರ್ಷ ಕಂಪ್ಲೀಟ್ ಆಯಿತು ಮೊನ್ನೆ ಕಂಪ್ಲೀಟ್ ಆದ ನಂತರ ಒಂದೆರಡು ತಿಂಗಳಲ್ಲೇ ಒಂದೊಂದೇ ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಮೂರು ವರ್ಷದ ತನಕ ಏನೂ ಆಗಲಿಲ್ಲ ಮೂರು ವರ್ಷ ಆಗಿ ಎರಡು ತಿಂಗಳಲ್ಲೇ ಏನೆಲ್ಲ ಪ್ರಾಬ್ಲಮ್ ಅಂತ ಹೇಳಿದರೆ ಅದ್ರಲ್ಲಿ ಏನೋ ಕೂಲೆಂಟ್ ಗ್ಯಾಸ್ ಅಂತ ಹೇಳಿಬಿಟ್ಟು ಅದೇನೋ ಲೀಕ್ ಆಗ್ತಾ ಉಂಟಂತ ಹೇಳಿಬಿಟ್ಟು ಫ್ರಿಜ್ ಒಳಗೆ ಏನಿಟ್ರೂ ಸಹ ಅದು ಕೂಲ್ ಆಗೋದಿಲ್ಲ ಕೂಲ್ ಆಗೋದಿಲ್ಲ ಅಂತ ಹೇಳಿದರೆ ಹೊರಗಡೆ ವಾತಾವರ್ಣದಲ್ಲಿ ಹೇಗೆ ಇರ್ತದೆ ಹಾಗೆ ಇರ್ತದೆ ಸೊ ಅದನ್ನು ನೋಡಿದ್ವಿ ಕೊನೆಗೆ ಆಯಿತು ಅವ್ರದು ಸರ್ವಿಸ್ ಸೆಂಟರಿಗೆ ತೊಗೊಂಡು ಹೋದಿರಿ ತೆಗೊಂಡು ಹೋಗಿ ಅಲ್ಲಿ ರಿಪೇರ್ ಮಾಡ್ಸೋಣ ಅಂತ್ಹೇಳ್ಬಿಟ್ಟು ಅಲ್ಲಿ ತೊಗೊಂಡು ಹೋಗಿ ನೋಡಿದರೆ ಅವ್ರು ಹೇಳ್ತಾರೆ ಇದ್ರದು ಗ್ಯಾಸ್ ಚೇಂಬರಿದ್ ಲೀಕೇಜ್ ಆಗ್ತಾ ಉಂಟು ಅದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ಚೇಂಜ್ ಮಾಡಲಿಕ್ಕೆ ಎಷ್ಟಾಗತ್ತೆ ಸೊ ಎಷ್ಟಾಗತ್ತೆ ಅಂತ ಕೇಳಿದ ಕೂಡಲೇ ಆರು ಸಾವಿರ ಆಗತ್ತೆ ಅಂತ ಹೇಳಿದರು ಸರಿಯಪ್ಪ ಆರು ಸಾವಿರ ಅಲ್ಲ ಸರಿ ಮಾಡಿಸಿ ಅಂತ ಹೇಳಿಬಿಟ್ಟು ಹೇಳಿದಿರಿ ಅವ್ರು ಪುನಃ ಇನ್ನೊಂದು ದಿನ ನೆಕ್ಸ್ಟ್ ದಿನ ಅವ್ರು ಕಾಲ್ ಮಾಡಿ ಹೇಳ್ತಿದ್ದಾರೆ ಅದರೊಟ್ಟಿಗೇ ಇನ್ನೊಂದು ಐಟಂ ಏನೋ ಹಾಳಾಗಿದೆ ಅಂತ ಹೇಳಿಬಿಟ್ಟು ಅದನ್ನೂ ರಿಪೇರಿ ಮಾಡ್ಸ್ಬೇಕು ಇಲ್ಲಾಂದರೆ ಫ್ರಿಜ್ಜ್ ಸರಿಯಾಗಿ ವರ್ಕ್ ಆಗೋದಿಲ್ಲ ಈಗ ಮನ್ಲಿ ಫ್ರಿಜ್ಜ್ ಅಷ್ಟೊಂದು ಇಟ್ಟುಕೊಂಡು ನಾವು ಸರಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದರೆ ಅದು ಪ್ರಯೋಜನ ಎಂಥ ಸೊ ಅದನ್ನ ರಿಪೇರಿ ಆಗ್ಲಿಕ್ಕೆ ಎಷ್ಟಾಗ್ತದಂತ ಕೇಳಿದರೆ ಅದಕ್ಕೆ ಮೂರುವರೆ ಸಾವಿರ ಅಂತ ಹೇಳಿದರು ಹಾಗಾದರೆ ಟೋಟಲ್ ಆಗಿ ಆರು ಆರು ಸಾವಿರ ಮತ್ತು ಮೂರುವರೆ ಸಾವಿರ ಒಂಬತ್ತುವರೆ ಸಾವಿರ ಆಯಿತು ನಾವು ಫ್ರಿಜ್ಜಿಗೆ ಕೊಟ್ಟಿದ್ದು ಹನ್ನೆರಡು ಸಾವಿರ ಈಗ ಮೂರು ವರ್ಷ ಆಯಿತು ಪುನಃ ಒಂಬತ್ತುವರೆ ಸಾವಿರ ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸಿ ಅದಿನ್ನು ಎಷ್ಟು ಸಮಯ ಬಾಳಿಕೆ ಬರ್ತದೆ ಅಂತ್ಹೇಳಿ ನಮಗೊತ್ತಿಲ್ಲ ನಾ ಅದಕ್ಕೆ ಆಲೋಚನೆ ಮಾಡ್ತಿದ್ದೆ ಈಗ ಈಗ ಆ ರೇಟಿಗೆ ಹೊಸ ಫ್ರಿಜ್ ಬರತ್ತೆ ಫ್ರಿಜ್ ಬರತ್ತೆ ಹೊಸ ಫ್ರಿಜ್ ಬಂದರೆ ಮೂರು ವರ್ಷ ವಾರಂಟಿ ಕೊಡ್ತಾರೆ ಪುನಃ ಅದೇ ಸೊ ಕೊನೆಗೆ ಎಂಥ ನಮ್ಮ ಮನೇಲೆಲ್ಲ ಮಾತಾಡಿ ಹೊಸ ಫ್ರಿಜ್ ತರೋದು ಅಂತಾನೇ ಆಯಿತು ಹೊಸ ಫ್ರಿಜ್ ತಗೊಬಂದ್ವಿ ಹೊಸ ಫ್ರಿಜ್ ತಂದ್ವಿ ಅದೀಗ ಮೂರು ವರ್ಷ ವಾರಂಟಿ ಅಂತ ಹೇಳಿದ್ದಾರೆ ಮೂರು ವರ್ಷ ಆದಮೇಲೆ ಪುನಃ ನನಗಂತೂ ಅದರ ಮೇಲೆ ಭರವಸೆ ಹೋಗಿಬಿಟ್ಟಿದೆ ಈಗ ಎಲೆಕ್ಟ್ರಾನಿಕ್ಸ್ ಐಟಂಗಳೆಲ್ಲ ಅದೇ ಥರನೇನೋ ನಂಗೊತ್ತಾಗ್ತಿಲ್ಲ ಯಾಕಂದರೆ ಮೂರು ವರ್ಷ ಆದ ನಂತರ ವಾರಂಟಿ ಅಂತ ಹೇಳ್ತಾರೆ ಆ ವಾರಂಟಿ ಟೈಮಲ್ಲಿ ಏನು ಆಗೋದಿಲ್ಲ ವಾರಂಟಿ ಮುಗ್ದ ಕೂಡಲೇ ಅದರಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ರಿಪೇರಿ ಮಾಡ್ಸ್ಲಿಕ್ಕೆ ಹೋದರೆ ಫ್ರಿಜ್ ಕಿ ಅದರ ಕೊಟ್ಟಿರುವ ರೇಟ್ಗಿಂತ ಜಾಸ್ತಿ ರೇಟಲ್ಲಿ ಅದು ರಿಪೇರಿ ಮಾಡಿಸ್ಬೇಕಾಗತ್ತೆ ಸೊ ಈಗ ನಾನು ಅದೇ ನೋಡ್ತಿದ್ದೇನೆ ಮೂರು ವರ್ಷದ ನಂತರ ಪುನಃ ಏನೇನು ರಿಪೇರಿ ಬರತ್ತೊ ಅಥವಾ ಮೂರು ವರ್ಷ ಬಿಟ್ಟು ಪುನಃ ಚೇಂಜ್ ಮಾಡಬೇಕೋ ನೋಡ್ಬೇಕು ಏನ್ ಆಗತ್ತೆ ಅಂತ ಹೇಳಿಬಿಟ್ಟು